ನಮ್ಮ ನಮ್ಮ ನಾಡಿನಲ್ಲಿ ಕನ್ನಡಕ್ಕೆ ತುಂಬ ಬೆಲೆ ಇದೆ ಆದರೆ ಏನು ಮಾಡೋದು ಎಲ್ಲರೂ ಬರೀ ಇಂಗ್ಲೀಷನ್ನೇ ಮಾತನಾಡುತ್ತಾರೆ ಇಂಗ್ಲೀಷನ್ನೇ ಬಳಸುತ್ತಾರೆ ಎಲ್ಲಿ ಹೋದರೂ ಸಹ ಸಣ್ಣ ಮಕ್ಕಳು ಸಮೇತ ಬರೀ ಇಂಗ್ಲೀಷನ್ನೇ ಮಾತಾಡುತ್ತಾರೆ ಕನ್ನಡವನ್ನು ಮರೆತೇ ಬಿಟ್ಟಿದ್ದಾರೆ ಕನ್ನಡಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟೈತೆ ಯಾವ್ದಾರೂ ಒಂದೊಳ್ಳೆ ಕರ್ ಕರ್ನಾಟಕದ ಒಂದು ಕನ್ನಡ ಕಚೇರಿಗೆ ಹೋದರೂ ಸಮೇತ ಅಲ್ಲಿ ಬರೀ ಇಂಗ್ಲೀಷನ್ನೇ ಬಳಸ್ತಾರೆ ಕನ್ನಡ ಯಾರೂ ಬಳಸಲ್ಲ ಈಗಿನ ಇದರಲ್ಲಿ ಬೆಂಗಳೂರಲ್ಲಂತೂ ಇನ್ನೂ ಎಲ್ಲೇ ಒಂದು ಇಂಟ್ರೂ ಹೋಗ್ಲಿ ಯಾವ್ದಾರೂ ಒಂದು ಆಪೀಸ್ಗೇ ಹೋಗ್ಲಿ ಎಲ್ಲ ಬರೀ ತೆಲುಗು ಕನ್ನಡ ತೆಲುಗು ಇಂಗ್ಲೀಷ್ ಮಾತಾಡ್ತಾರೆ ಕನ್ನಡಾನ್ನ ಬಳ್ಸೋದೇ ಇಲ್ಲ ಕನ್ನಡಕ್ಕೆ ವ್ಯಾಲ್ಯುನೇ ಇಲ್ದಂಗೆ ಆಗ್ಬಿಟ್ಟಿದೆ ಕನ್ನಡ ಅಂದರೆ ಮುಂಚಿನಿಂದಲೂ ಕನ್ನಡ ಅಂದರೆ ಎಷ್ಟು ಅಭಿಮಾನ ಇತ್ತು ಸಂಘಟನೆಗಳೆಲ್ಲ ಎಷ್ಟು ನೋಡಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ವಂದೇ ಮಾತರಂ ಅವರೆಲ್ಲ ಎಷ್ಟು ಕನ್ನಡ ಕನ್ನಡ ಅಂತ ಹೇಳ್ತಾರೆ ಆದರೂ ಕನ್ನಡಕ್ಕೆ ಈಗ ವ್ಯಾಲ್ಯುವೇ ಇಲ್ಲ ತುಂಬ ತುಂಬ ಕಂಪ್ನಿಗಳೆಲ್ಲ ಸಮೇತ ಬರೀ ಎಲ್ಲ ಬರೀ ಹಿಂಗ್ಲೀಷೇ ಬಳಸ್ತಾರೆ ಕನ್ನಡಕ್ಕೆ ಯಾವ ಇದು ಬೆಲೆನೇ ಕೊಡ್ತಿಲ್ಲ ಕನ್ನಡವನ್ನು ಉಳಿಸ್ಬೇಕು ಕನ್ನಡಾನ್ನ ಬೆಳೆಸಬೇಕು ನಾವು ಹುಟ್ರೋದು ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಹೊರ್ಗಡಿಂದ ಬಂದವರೆಲ್ಲ ಬರೀ ಕನ್ನಡ ಮಾತಾಡೋದಿಲ್ಲ ಬರೀ ತೆಲುಗು ಇಂಗ್ಲೀಷ್ ಮಾತಾಡ್ತಾರೆ ಅವರು ಹಾಳಾಗೋದಲ್ದೇ ನಮ್ಮ ಕನ್ನಡಿಗರನ್ನೂ ಸಮೇತ ಹಾಳು ಮಾಡ್ತಾರೆ ಅವ್ರ ಹತ್ರನೂ ಕನ್ನಡ್ದಲ್ಲಿ ಮಾತಾಡಲ್ಲ ಇವಾಗ ಇತ್ತೀಚಿನ ಇದರಲ್ಲಿ ಕನ್ನಡಿಗರೂ ಸಮೇತ ಕನ್ನಡವನ್ನು ಮರ್ತು ಬಿಟ್ಟಿದ್ದಾರೆ ಈಗಿನ ಇದ್ರಲ್ಲಿ ಜನ್ರೇಷನಲ್ಲಿ ಬರೀ ಇಂಗ್ಲೀಷು ಇಂಗ್ಲೀಷ್ ಅಂತ ಇಂಗ್ಲೀಷ್ನಾಗೆ ಬ ಇಂಗ್ಲೀಷನ್ನೇ ಬಳಸ್ತಾರೆ ಕನಡಕ್ಕೇನು ವ್ಯಾಲ್ಯೂನೇ ಇಲ್ಲ ಏನಾರು ಒಂದಿನ ಕನ್ನಡ ಇದು ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಬಾವುಟ ಹಾರಿಸಿ ಕನ್ನಡ ಜೈ ಅಂದ್ಬಿಟ್ಟು ಸುಮ್ಕೆ ಆಗ್ಬಿಡ್ತಾರೆ ಮತ್ತೆ ಕನ್ನಡಾನ್ನ ಬಳ್ಸೋದೇ ಇಲ್ಲ ಎಲ್ಲಿ ನೋಡ್ದ್ರೂ ಬರೀ ಇಂಗ್ಲೀಷಿಂದೇ ಹಾವಳಿ ಬರಿ ತೆಲುಗು ಹಿಂಗ್ಲೀಷು ಬರೀ ಇವೇ ಮಾತಾಡ್ತಾರೆ ಅಚ್ಚ ಕನ್ನಡ ಕನ್ನಡ ಮಾತಾಡಕ್ಕೆ ಯಾಕ್ರೀ ಇದು ಮಾಡ್ಕೋಕು ಕನ್ನಡ ಮಾತಾಡಬೇಕು ಕನ್ನಡ ಬಳಸ್ಬೇಕು ನಾವು ಮಾತಾಡ್ರೆ ತಾನೆ ಎಲ್ಲರೂ ಕಲಿತಾರೆ ಕನ್ನಡಾನ್ನ ನಾವೇ ಇಂಗ್ಲೀಷ್ನಾಗೆ ಮಾತಾಡ್ಬಿಟ್ರೆ ಬೇರೆ ಹತ್ರ ಅವ್ರು ಅದನ್ನೆ ಮಾತಾಡ್ತಾರೆ ಹೊರ್ಗಡಿಂದ ಬಂದೋರತ್ರ ನಾವು ಕನ್ನಡ ಕಲಿಸ್ಬೇಕ್ ಅವ್ರಿಗೆ ಅವರು ಅವರು ತೆಲುಗು ಮಾತಾಡ್ತಾರ್ ಇಂಗ್ಲೀಷ್ ಮಾತಾಡಕ್ಕೆ ನಾವು ಅದನ್ನೇ ಕಲ್ತ್ಗಂತ ಹೋದರೆ ನಮಗೂ ವ್ಯಾಲ್ಯೂವ್ ಇರೋಲ್ಲ ನಾವು ಕನ್ನಡ ಕಲೀಬೇಕು ನಮಗೂ ಮಕ್ಕಳಿಗೂ ಮನೇಗೆ ಇರೋವ್ರಿಗೆಲ್ಲ ಕನ್ನಡ ಕಲಿಸ್ಬೇಕು ನಮ್ಮ ಪ್ರತಿಯೊಂದು ಮನೆಗೂ ಒಬ್ಬೊಬ್ಬರಿಗೂ ಬುದ್ಧಿವಾದ ಹೇಳಿ ಮಕ್ಕಳಿಗೆ ಕನ್ನಡ ಕಲ್ಸುದ್ರೆ ಅವರು ಮಕ್ಕಳು ಕ ಕಲಿತಾರೆ ನಾವೇ ಅವ್ರನ್ನ ಕರ್ ತಗೊಂಡೋಗ್ಬಿಟ್ಟ್ ಇಂಗ್ಲೀಷ್ ಮೀಡ್ಯಂ ಸ್ಕೂಲಿಗೆ ಹಾಕಿದರೆ ಏನಕ್ಕೆ ಬಂತು ಕನ್ನಡ ಸ್ಕೂಲ್ಗಳೆಲ್ಲ ಮುಚ್ತಿದ್ದಾರೆ ಇವಾಗ ಎಷ್ಟು ಬರೀ ಎಲ್ಲ ಎಲ್ಲಿ ನೋಡಿದ್ರೂ ಬರೀ ಇಂಗ್ಲೀಷ್ ಮೀಡಂ ಇಂಗ್ಲೀಷ್ ಮೀಡಂ ಇಂಗ್ಲೀಷ್ ಮೀಡಂ ಕಾರ್ಮೆಂಟ್ ಸ್ಕೂಲ್ಗಳು ಬೇರೆ ಮಕ್ಳು ಇನ್ನೇನು ಕಲಿತಾರೆ ಕನ್ನಡ ಅಲ್ಲಿ ಬರೀ ಇಂಗ್ಲೀಷ ಇಂಗ್ಲೀಷ್ ಮೀಡಿಯಂ ಬರೀ ಇಂಗ್ಲೀಷೆ ಪ್ರತಿಯೊಂದು ಊಟ ಮಾಡೋಕ್ಕೂ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಟಾಯ್ಲೆಟಿಗೆ ಹೋಗ್ಬೇಕ್ ಅಂದ್ರು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇನ್ನೇನು ಕಲಿತಾರೆ ಮಕ್ಕಳು ಮನೆಗೆ ಬಂದ್ರು ಅದೇ ಸ್ಟಾಂಡರ್ಡ್ ಆಗಿ ಮಾತಾಡ್ತಾರೆ ಮಕ್ಕಳು ನಾವು ಕನ್ನಡ ಸ್ಕೂಲ್ಗಳ್ನ ಉಳಿಸ್ಬೇಕು ಶಾಲೆಗಳನ್ನ ಶಾಲೆಗಳ್ನ ಬಳಸಬೇಕು ಎಲ್ಲ ಮುಚ್ಕಂತಾ ಹೋದ್ರೆ ಹಿಂಗೆ ಆಗೋದು ಕನ್ನಡ ಇಂಗ್ಲೀಷ್ಗೆ ನಾವು ಜಾಸ್ತಿ ವ್ಯಾಲ್ಯು ಕೊಟ್ಟೆ ಅಂದರೆ ಕನ್ನಡ ಸ್ಕೂಲನ್ನ ಮುಚ್ತಾರೆ ತಾವು ಮುಚ್ಚೋಕ್ಕೆ ಬಿಡಬಾರ್ದು ನಮ್ಮ ಮಕ್ಳನ್ನು ಪ್ರತಿಯೊಬ್ಬ ಮಕ್ಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಲ್ಲಿ ಕನ್ನಡ ಭಾಳ ಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾಕಂದರೆ ನಾವು ನಾವು ಸೇರಿಸಿ ಬಳಸಿದಷ್ಟೂ ಒಂದೊಂದು ಪ್ರತಿಯೊಂದು ಮನೆಗೂ ಮಕ್ಳನ್ನು ಕನ್ನಡ ಸ್ಕೂಲಿಗೆ ಸೇರಿಸ್ರಿ ಸೇರ್ಸ್ದ್ರೆ ಅವು ಮಕ್ಕಳು ಕನ್ನಡ ಕಲಿತಾರೆ ಅವ್ರು ಮುಂದೆ ಬರೋ ಮಕ್ಕಳಿಗೂ ಸಮೇತ ಕನ್ನಡ ಕಲಿಸ್ತಾರೆ